ನಮಸ್ತೆ ಸರ್ ಹೇಳಿ ಸರ್ ಓಕೆ ಸರ್ ಓಕೆ ಸರ್ ಕೇಳಿ ಸರ್ ಏನು ಬೇಕು ಹ್ಞೂ ಸರ್

ಓಕೆ ಸರ್ ಕೊಡ್ತೀನಿ ಸರ್ ನನ್ನ ಹೆಸ್ರು ಬಂದ್ಬಿಟ್ಟು ರಾಕೇಶ್ ಅಂತ ಸರ್ ಹೆಸ್ರು

ಕೇಳ್ತಿದೆ ಸರ್ ಹೇಳಿ ನನ್ನ ಹೆಸ್ರು ರಾಕೇಶ್ ಅಂತ ಸರ್ ನೀವು ಉಳ್ತಾಯ ಉಳ್ ಹ್ಞೂ ಸರ್ ಹ್ಞೂ ಮ್ಯಾನೇಜರ ನೀವು ಉಳ್ತಾಯ ಮಾಡ್ತಿರಾ ಸರ್ ಬ್ಯಾಂಕ್ ಅಲ್ಲಿ ಅಮೌ

ಓಕೆ ಸರ್ ನಾ ಹೇಳ್ತೀನಿ ನಿ ಬನ್ ಪಸ್ಟು ಬನ್ಬಿಟ್ಟು ನೀವು ಒಂದು ನಮ್ಮ ಅಕೌಂಟ್ ಮಾಡಸ್ಬೇಕು ಸರ್ ನಮ್ಮ ಬ್ಯಾಂಕ್ನಲ್ಲಿ ಬನ್ಬಿಟ್ಟು ಅದಕ್ಕೆ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು ಜೆರಾಕ್ಸ್ ಬೇಕು ಸರ್ ಎರಡು ಫೋಟೋ ಬೇಕು ಪಸ್ಟು ಆಮೇಲೆ ನೆಸ್ಟ್ ನೆಕ್ಸ್ಟ್ ಪ್ರೋಸಸ್ ಏನಂದರೆ ಸರ್ ನೀವು ಉಳಿತಾಯ ಎಷ್ಟು ಮಾಡ್ತೀರಿ ಎದ್ರ ಮೇಲೆ ಉಳ್ತಾಯ ಮಾಡ್ತ್ರಿ ಏನು ಗೋಲ್ಡಾ ಇಲ್ಲ ಬೈಕಾ ಮತ್ತು ಅಮೌಂಟು ಸೇವಿಂಗ್ ಮಾಡ್ತೀರಾ ಏನು ಎಲ್ ಐ ಸಿ ಇಡ್ತಿರಾ ಅಂತಂದು ಅದ್ರ ಬಗ್ಗೆ ಹೇಳ್ಬೇಕು ಸರ್ ನೀವು ಪಸ್ಟ್ ಆಫ್ ಆಲ್ ಉಳಿತಾಯ ಎಷ್ಟು ಮಾಡ್ತೀರಿ ಸರ್ ಹಾಂ ಮಾಡಿ ಸರ್ ಹ್ಞೂ ಸರ್ ಹ್ಞೂ ಸರ್ ಎಸ್ ಸರ್ ಓಕೆ ಸರ್ ತ್ಯಾಂಕ್ ಯು ಸರ್ ನೀವು ಇಟ್ ಹ್ಞೂ ಸರ್ ನೀವು ಹೇಳಿದ್ನಲ್ಲ ಸರ್ ಡಾಕುಮೆಂಟ್ಸ್ ಅವು ತಂದು ಕೊಡಿ ಸರ್ ನಮ್ಮ ಬ್ಯಾಂಕ್ನಲ್ಲಿ ನಾವು ನಿಮ್ಮ ಅಕೌಂಟ್ ಸ್ಟಾರ್ಟ್ ಮಾಡಿ ನಿಮಗೆ ಎಷ್ಟು ಅಮೌಂಟ್ ಇಟ್ಟರೆ ಎಷ್ಟು ಪರ್ಸೆಂಟ್ ಇನ್ಕಮ್ ಬರತ್ತೆ ಅನ್ನೋದು ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಸರ್ ಮತ್ತು ನೀವು ಇನ್ನೂ ಜಾಸ್ತಿನು ಇಡ್ಬೋದು ಮತ್ತೆ ಕಡ್ಮೆನು ಇಡ್ಬೋದು ನಿಮ್ಮ ಇಷ್ಟ ಸರ್ ಅದು ಸರ್ ಓಕೆ ಸರ್ ತ್ಯಾಂಕ್ ಯು ಸರ್